ಯುವ ಜನರು ಸಾಂಸ್ಕೃತಿಕ ಪದ್ಧತಿಗಳನ್ನು ದೃಢವಾಗಿ ಅನುಸರಿಸುತ್ತಾರೆ ಆದರೆ ಈಗ ಅದು ಭಾಳ ಕಡ್ಮೆ ಆಗೈತಿ ಎಲ್ಲಿ ಅನ್ಸುತ್ತಿದ್ದಾರೆ ನಮ್ಮ ಸಂಸ್ಕೃತಿ ಮೂಲಗಳು ಸಡಿಲಗೊಂಡು ಅನುಸರ್ಸುತ್ತಿದ್ದಾರೆ ಆದರೂ ಕಡಿಮೆ ಅವ್ರಿಗೇ ಸಾಂಸ್ಕೃತಿಕ ಸಾಂಸ್ಕೃತಿಕ ಪದ್ಧತಿಗಳನ್ನು ಅನುಸರಿಸ್ಬೋದು ಮತ್ತು ಜಾನಪದ ಕಲೆಗಳ ಕಲೆಗಳನ್ನು ಮಾಡೋದು ಜನಪದ ನೃತ್ಯ ಆಮೇಲಿಂದ ದೃಢವಾಗಿ ಅನುಸರ್ಸ್ತಾರೆ ಆದರೆ ಈಗ ಇತ್ತಿತ್ಲಾಗೆ ಕಡಿಮೆ ಆಗಿವೆ ಏಕೆಂದ್ರೆ ಯುವಕರು ಈಗ ಅದರ ಬಗ್ಗೆ ಬಹಳ ಒತ್ತು ಕೊಡ್ತಾ ಇಲ್ಲ ಅದಕ್ಕೆ ಜಾಸ್ತಿ ಮನ ಒಲ್ಸೋದಿಲ್ಲ ಇನ್ನಿಂದ ಅವರು ಸಾಂಸ್ಕೃತಿಕ ಪದ್ಧತಿಗಳಂದ್ರೆ ಜನಪದ ನೃತ್ಯ ಜನಪದ ಗೀತೆ ಅವುಗಳನ್ನ ಮ ಹಾಡು ಹಾಡಿಕೊಳ್ಳುತ್ತ ಅವರು ನೃತ್ಯ ಮಾಡುವವರ ಜೊತೆ ಜನರನ್ನು ಮನಸೂರೆಗೊಳ್ಸುವುದು ಜನ ಜನರಲ್ಲಿ ಜಾಸ್ತಿ ಈಗಿಲ್ಲ ಆದರೆ ಈಗ ಸ್ವತಃ ತಾವೇ ಸಾಂಸ್ಕೃತಿಕ ಪದಗಳನ್ನು ಜನಪದ ಗೀತೆಗಳನ್ನು ಹಾಡುವುದರ ಜೊತೆ ನ ಅಭಿನಯ ಮಾಡುವುದಿಲ್ಲ ಈಗೆ ಬರೀ ಟೇಪ್ ರೆಕಾರ್ಡ್ ಹಾಕೋದು ರಿಕಾರ್ಡ್ ಹಾಕೋದು ಅದು ಅದ್ರ ಬಗ್ಗೆ ಹಾಡೋದು ಡ್ಯಾ ನೃತ್ಯ ಮಾಡೋದು ಟಿ ವಿಯಲ್ಲಿ ಬರತಕ್ಕಂಥ ಡಾನ್ಸನ್ನು ನೋಡಿ ಅದರ ಅದರ ಜೊತೆ ಅನುಸರ್ಸ್ಕಂಡ್ ಹೋಗ್ತಾ ಇದ್ದಾರೆ ಅವಾಗನೇ ಅವಾಗಿನ ಜನ ಏನು ಮಾಡ್ತಿದ್ದರು ಗೊತ್ತಾ ಜನಪದ ಜೊತೆ ಪ ಗೀತೆಗಳನ್ನು ಹಾಡ್ಕಂತ ಅವ್ರು ಅಭಿನಯ ಮಾಡಿದರೆ ನಮ್ಮ ತದ್ರೂಪ ನಮ್ಮ ಕಣ್ಣು ಎದುರಿಗೆ ಬಂದು ಆ ಕಥೆಯ ರೂಪದಲ್ಲಿ ಅವರು ಹೇಳತಕ್ಕಂಥ ಹಾಡು ಪ ಕಥೆಗಳ ರೂಪದಲ್ಲಿ ಮಾಡತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೋಡಿದರೆ ಅಷ್ಟು ನಮಗೆ ಅಷ್ಟು ಆನಂದಮಯ ಆಗ್ತಿತ್ತು ಬರ್ತಾರೆ ಬಿಡಪ್ಪ ಈಗ ರಾಜ ಬರ್ತಾನೆ ರಾಜ ಜೊತೆ ರಾಣಿ ಬರ್ತಾಳೆ ಮಾತಿನ ಸಂವಾದದಲ್ಲಿ ಇದ್ದಾರೆ ನಮ್ಮ ಕಣ್ಣಮುಂದೆ ಅವೆಲ್ಲ ದೃಶ್ಯಗಳು ಬಂದು ಹೋಗ್ತಾ ಇರ್ತವೆ ಆದರೂ ಮಾಡ್ತಾರೆ ಸಾಂಸ್ಕೃತಿಕ ಪದ್ಧತಿಗಳೇನು ಕಡಿಮೆ ಆಗಿಲ್ಲ ಅನುಸರಿಸ್ತಾರೆ ಆದರೂ ಕಡಿಮೆ ಏಕೆಂದ್ರೆ ಈಗ ಈ ಯು ಈಗ ಯುವಕರಲ್ಲಿ ಅವಂತು ಪೂರ್ತಿ ಸ್ವಲ್ಪ ಅಲ್ಪ ಸ್ವಲ್ಪ ಇರಬಹ್ದು ಈ ಮೊದಲನೆ ಜನರು ಜನಪದ ನೃತ್ಯ ಆಮೇಲಿಂದ ಜನಪದ ಗೀತೆಗಳ ಜೊತೆ ಅವರು ಹಾಡತಕ್ಕಂಥ ರೀತಿ ಪದ್ಧತಿ ಕಥೆಗಳ ಮೂಲಕ ಹೇಳೋದು ಇನ್ನೂ ಕುಳಿತುಕೊಂಡು ಕೇಳಿಸ್ಬೇಕು ಕೇಳ್ಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಈಗಿನ ಸಾಂಸ್ಕೃತಿಕ ಮೌಲ್ಯಗಳು ಸಡಿಲಗೊಂಡವು ಏಕಂದ್ರೆ ಅದರಲ್ಲಿ ಆದ ಅದಕ್ಕೆ ಅದಕ್ಕೆ ಯುವ ಯುವಜನರು ಬಹಳ ಒತ್ತು ಕೊಡ್ತಾ ಇಲ್ಲ ಅವರು ಏಕೆಂದ್ರೆ ಹಾಗೇ ಯಾವ್ದಾರು ಸಾಂಸ್ಕೃತಿಕ ಸ ಕಾರ್ಯಕ್ರಮಗಳು ಇದ್ದರೂ ತಾವು ಮಾತಿನ ಮಾತಿನ ಆಗಲಿ ಏನೇ ಆಗಲಿ ಕ್ಯಾಶೆಟ್ಟು ಏನೋ ಹಾಕಿ ಅದ್ರ ಬಗ್ಗೆ ಅಭಿನಯ ಮಾಡಿ ಹೋಗ್ಬಿಡ್ತಾರೆ ಅದಕ್ಕೆ ಅವಾಗಿನಷ್ಟು ಬಹಳ ಈ ಸಾಂಸ್ಕೃತಿಕ ಪದ್ಧತಿಗಳು ದೃಢವಾಗಿ ಅನುಸರ್ಸೋದು ಸ್ವಲ್ಪ ಕಡ್ಮೆನೇ ನಾವು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಬೇಕಾದ್ರೆ ಎಷ್ಟೊಂದು ರೋಮಾಂಚನಕಾರಿ ಮನಸ್ಸಿಗೆ ಎಷ್ಟು ಸಂತೋಷ ಅಷ್ಟು ಉಲ್ಲಾಸಮಯವಾಗತಕ್ಕಂಥ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ದಾಗ ನಮ್ಗೆ ಬಹಳ ಸಂತೋಷ ಆಗ್ತಿತ್ತು ಆದರೆ ಈಗ ಕಡಿಮೆಯೇ ಇದ್ರಲ್ಲಿ ಹೆಚ್ಚಿನ್ದು ಏನೂ ಹೇಳೋಕ್ಕಾಗಲ್ಲ ನಮಗೆ ಆಮೇಲಿಂದ ಜನಪದ ಗೀತೆಯಲ್ಲಿ ಜನಪದ ಗೀತೆಗಳು ಆಮೇಲಿಂದ ಅನುಭವಿಸ್ ಅನುಭವ ಅನುಭವಕ್ರು ಕೇಳತಕ್ಕಂಥ ಸಾಂಸ್ಕೃತಿಕ ಪದ್ಧತಿಗಳು ನೋಡತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಹೀಗೆ ಕಡೆ ಇದಾವೆ ಆದರೆ ಕಡಿಮೆ ಅಂತ ಅನ್ಸುತ್ತೆ ನಾವು ಏನೋ ಸ್ ಮಕ್ಕಳನ್ನು ನಾವು ಜನಪದ ದೃಷ್ಟಿಯಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದಲೂ ಅವರನ್ನ ಮುಂದೆ ತರಬೇಕು ಅವ್ರಿಗೆ ಒಳ್ಳೆಯ ಒಳ್ಳೆಯ ಪದ್ಧತಿಯನ್ನು ಅನುಸ್ ರೂಢಿ ಮಾಡಿಸ್ಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತೀವಿ ಇದ್ಕಿಂತ ಬಗ್ಗೆ ಏನು ಹೇಳಕ್ಕು ಕೋಲಾಟದ ಪದಗಳು ಕೋಲಾಟ ಹಾಡ್ಕಂತ ಸ ಅವಾಗ ಜಾಸ್ತಿ ಇವು ಕೋಲಾಟ ಹಾಡ್ಕಂತ ಆಮೇಲಿಂದ ನೀತಿ ಕಥೆಗಳೆಲ್ಲ ಬರ್ತವೆ ಅದ್ರಾಗೆ ಆಕದೆ ಕೋಲಾಟ ಪ್ ಹಾಡನ್ನು ಕೇಳ್ಕಂತ ಹೆಜ್ಜೆ ಹಾಕುತ್ತಾ ಕೋಲಾಟವನ್ನು ಆಡ್ತಾ ಇದರ ಅದು ಒಂದು ಇದೀವಿ ಅಲ್ಲೇ ನಾವು ಇರ್ತಾ ಇದೀವಿ ಅಲ್ಲೇ ನಾವು ನೋಡ್ತಾ ಇದ್ದೀವಿ ಅಲ್ಲೇ ಅದೇ ದೃಶ್ಯ ನಮ್ಮ ಕಣ್ಣಮುಂದೆ ಬಂದು ಆಡಿಸದಂಗೆ ಅಂಥ ಭಾವನೆಗಳ ಭಾವನೆಗಳು ಎದ್ದು ಕಾಣಿಸ್ತವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆದರೆ ಈಗ ಇತ್ತಿತ್ಲಾಗೆ ಯುವಕರಲ್ಲಿ ಯುವಜನರು ಸ್ವಲ್ಪ ಕಡಿಮೆ ಮಾಡಿದಾರೆ ಏನೋ ನಮ್ಗೆ ಆಗಲ್ಲ ಮಾತಾಡದು ಬಂದು ಬಿಡ್ತೀವಿ ನೋಡಿರಿ ಮಾತಾಡಿ ಬಂದ್ ಆಯ್ತು ಇದು ಹಾಗೇ ಹೊರ್ಟ್ ಬಿಡುತ್ತಲ ಬಂದ್ ಮಾಡಿರಿ